ಮೇಡಮ್ ನಮಸ್ತೆ ನಮಗೆ ಬುಕ್ಸ್ ಬೇಕಿತ್ತು ಜನ್ರಲ್ಸ್ ಯಾವ್ಯಾವು ಬುಕ್ಸ್ ಇದಾವಾ ಅದೇ ಲೈಬ್ರೆರಿ ಬಂತಲ್ಲ ಇದರಲ್ಲಿ ಯಾವುದು ರಾಮಾಯಣ ಮಹಾಭಾರತ ಈ ಥರ ಬುಕ್ ಇರ್ತವಲ್ಲ ಅವತ್ತು ಬಂದಿದ್ದೋ ನೀವು ಇರಲಿಲ್ಲ ಮೇಡಮ್

ಹಾಂ ಹೌದ ಮೇಡಮ್

ಹಾಂ ಅದೆ ಕತೆಗಳು ಥರವೇ ಬೇಕು

ಹಾಂ ಹುಡುಕಿಬಿಟ್ಟು ನಮಗೆ ವಾಟ್ಸ್ಆ್ಯಪಿಗೆ ಒಂದು ಸ್ವಲ್ಪ ಸೆಂಡ್ ಮಾಡಿ ಇವಾಗ ಬೇಕು ಗ್ರಂಥಾಲಯದಲ್ಲಿ ರಾಮಾಯಣ ಮಹಾಭಾರತ ಈ ಥರ ದೇವರಿನವು ಯಾವ್ದಾದರೂ ಇದೆಯಾ ಒಂದು ಮೂರು ಬೇಕಿತ್ತು ಹ್ಞೂ ಅಷ್ಟು ಸಾಕು ಅಷ್ಟು ಓದಿಬಿಟ್ಟು ಮುನ್ ಮತ್ತು ಬರ್ತೀವಲ್ಲ ಅವಾಗ ಬೇರೆ ತಗೊಂಡು ಹೋಯ್ತಿವಿ ಇವಾಗ ಮೂರು ಬೇಕಿತ್ತು ಓದೋಕೆ ಒಂದೊಂದು ಮೂರು ಮೂರು ಬೇಕು ಚೆನ್ನ ನೆಕ್ಸ್ಟು ಚೆನ್ನಾಗಿ ಇದ್ದರೆ ಮತ್ತು ಬಂದಾಗ ಬೇರೆ ಥರ ತಗೊಂಡು ಹೋಯ್ತಿವ್ ಮೇಡಮ್

ಹಾಂ ಕನ್ನಡವೇ ಸಾಕು ಮೇಡಮ್ ಇಂಗ್ಲೀಷ್ ಬೇಡ ಕನ್ನಡವೇ ತಗೊಂಡು ಹೋಗ್ತೀವ್ ಬಂದು ಹಾಂ ಹಾಂ ಹಾಂ ನನ್ಗೆ ವಾಟ್ಸ್ಆ್ಯಪ್ ಮಾಡಿ ಒಂದು ಸಲ ನಾ ನೋಡ್ತೀವಿ ಹಾಂ ವಾಟ್ಸ್ಆ್ಯಪ್ ಮಾಡ್ದಾಗ ನಾವು ಹೇಳ್ತೀವಿ ಅದನ್ನು ಮಾತ್ರ ತೆಗೆದಿಟ್ಟಿರಿ ಹಾಂ ಸರಿ ಮ್ಯಾಮ್ ತ್ಯಾಂಕ್ ಯು ಮ್ಯಾಮ್